ನಾನಿದ್ದೀನಿ ಗುಲ್ಬರ್ಗ ಜಿಲ್ಲೆನಾಗ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಗುಲ್ಬರ್ಗ ಸಿಟಿನ್ಯಾಗೆ ಹುಟ್ಟು ಬೆಳ್ದೀನಿ ಆ್ಯಂಡ್ ನಮಗೆ ನಾವು ಭಾಳ ಸುಖ ಸೌಭಾಗ್ಯವಾಗಿದ್ದೀನಿ ನಾನು ಭಾಳ ಪ್ರೌಡ್ ಫೀಲ್ ಮಾಡ್ಕೋತೀನಿ ಕೀನಾ ಶರಣರ ನಾಡಿನಾಗಿದ್ದೀನಿ ನನಗೆ ಇದೇ ಧಾರ್ಮಿಕವಾದ ಸ್ಥಾನ ತಾನು ನಾವು ಶರಣರು ಆಶ್ರಮ್ದಾಗ ಇದ್ದೀವಿ ಶರಣರು ಕೃಪೆಯಾಗೆ ಇದ್ದೀವಿ ಶರಣು ಬಸವೇಶ್ವರ ಮಹಾರಾಜ್ ಅವ್ರದ್ದು ಇಲ್ಲಿ ಗುಡಿ ಅದು ಇದ್ರಕ್ಕಿಂತ ಧಾರ್ಮಿಕ ಸ್ಥಾನ ನನಗೆ ಯಾವದೂ ಇಲ್ಲ ಶರಣು ಬಸವೇಶ್ವರರ ಗುಡಿ ಶರಣ ಶರಣು ಬಸವ ದೇವರು ನಮ್ಗೆ ಭಾಳ ಹಿಂದಿನಿಂದ ಆಶೀರ್ವಾದ ಕೊಡ್ತಾ ಬಂದಾರ ಅಪ್ಪವರು ಅವ್ರದ್ದು ಗುಡಿ ಇದು ಬಹಳ ತೀರ್ಥ ಸ್ಥಳ ವಾಗ್ಯದಾ ಮಾ ತೀರ್ಥ ಸ್ಥಳವಾಗಿ ಬಹಳ ಪವಿತ್ರವಾದ ಜಾಗ ಅಂತೀವಿ ನಾವು ಇದಕ್ಕೆ ಇಲ್ಲಿ ಬಂದಿರ್ದೋದು ಬಹಳ ನಂಬ್ಕೆಯಿಂದ ಬರ್ತಾರೆ ನಮ್ಗೆ ಶರಣು ಬಸವೇಶ್ವರ್ ದೇವ್ರಿಗೆ ಬಹಳ ಚಲೋ ನಂಬ್ತಾರೆ ಅವರು ಚಲೋ ನಂಬಿ ಅವ್ರಿಗೆ ಅವ್ರು ಎದ್ರು ಬೇಡ್ಕೋತಾರ ಅವ್ರ್ದು ಕಷ್ಟಗಳನ್ನು ಅವ್ರ್ದು ದುಃಖಗಳನ್ನ ಅವ್ರದ್ದು ನೋವುಗಳನ್ನು ಎಲ್ಲಾ ಶರಣರ ಮುಂದೆ ಇಡ್ತಾರೆ ಅದು ಇದ್ರ್ಕಿಂತ ಹೆಚ್ಚಿಗಿನ ಏನು ಧಾರ್ಮಿಕವಾಗಿರಬೇಕು ಅಂತ ಅಂದ್ಕೊತೀನಿ ನಾನು ನನಗೆ ಅದು ಬಹಳ ಅದು ಜಗ ಭಾಳ ಮನ್ಸಿಗೆ ಹಚ್ಚಿದ ಜಗ ಅದು ನಾನು ಯಾವಾಗಾದರೂ ದುಃಖವಾದಾಗ ಅಥವಾ ಮನ್ಸು ಭಾರ ಆಗಿದ್ದಾಗ ಯಾರು ನನಗೆ ಮಾತಾಡಕ್ಕೆ ಇರಲ್ಲಾ ಆವಾಗ ನಾನು ಹೋಗಿ ಗುಡಿಗೆ ಹೋಗ್ತೀನಿ ಗುಡಿಗೆ ಹೋಗಿ ದೇವ್ರ ದರ್ಶನ ತಗೋತೀನಿ ಟೆಂಗ್ ಹೊಡಿತೀನಿ ಒಂದು ಮತ್ತಲ್ಲಿ ಅಲ್ಲಿ ನಂದಿದು ಒಂದು ಮೂರ್ತಿ ಅದಾ ಅಲ್ಲಿ ದರ್ಶನ ಮಾಡಿ ಅದ್ರ ತಾವ ಕೂರ್ತೀನಿ ಗುಡಿನಾಗ ಚಲೋ ಕುಂತಿ ಯಾವಾಗ ಭಕ್ತ್ರಿದ್ ನೋಡ್ತೀನಿ ಭಕ್ತ್ರಿದ್ ನೋಡಿ ದೇವ್ರ ಮುಂದೆ ಕೈ ಮುಗಿದು ತಂದೆಲ್ಲ ದ್ವೇಷಗಳನ್ನು ಎಲ್ಲ ಏನೇನು ತಪ್ಪು ಗುಣ್ಗಳವ ಎಲ್ಲ ದೇವ್ರ ಮುಂದಿಟ್ಟು ಯಾವಾಗ ಅವರು ಬಾಗ್ತಾರಲ್ಲ ದೇವ್ರ ಎದುರು ಆವಾಗ ಎಷ್ಟು ಚಲೋ ಅನಿಸ್ತದೋ ದೇವ್ರ ಎದ್ರು ಯಾರು ಇಲ್ಲ ಎಲ್ಲಾ ಎಟ್ ದಿ ಎಂಡ್ ಆಫ್ ದ ಡೇ ದಿನ ಮುಗಿಯನ ಅನ್ನಿ ಒಟ್ಟು ಬಗ್ಗಿ ಅವ್ರಿಗೆ ಕ್ಷಣ ಮಾಡಿ ಸಾರ್ಥಕದ ಪ ಸಾರ್ಥಕವಾಗ್ಯಾದ ನಿನ್ನ ಜೀವನ ಅಂತ ಅದು ಮನಸ್ಸಿನ ಶಾಂತಿ ಬರುತ್ತಾ ಮನಸ್ಲಿಂತ ಶಾಂತಿ ಬರತ್ತನಾ ನನಗೆ ಬಹಳ ಭಾಳ ಚಲೋ ಅನಸ್ತದದು ಯಾವಾಗ ಎಲ್ಲಾ ಮನುಷ್ಯರೋ ಎಲ್ಲಾ ಭಕ್ತರು ಯಾವಾಗ ಬಂದು ದೇವ್ರ ಎದುರು ಕೈ ಮುಗ್ದು ನ ಬ ಧನ್ಯವಾದ ಅಂತ ಹೇಳ್ತಾರ ಅಥವಾ ಅವ್ರ್ದು ದುಃಖಗಳನ್ನು ಅವ್ರ್ದು ನೋವುಗಳನ್ನು ಯಾವಾಗ ದೇವ್ರ ಮುಂದೆ ಇಡ್ತಾರೆ ಯಾವಾಗ ಶರಣರ ಮುಂದೆ ಇಡ್ತಾರ ಆ್ಯಂಡ್ ಯಾವಾಗ ಶರಣರು ಎಲ್ಲಾ ನಮ್ಮದು ಅಂತ ಒಪ್ಕೊಂಡು ಎಲ್ಲಾ ದೇವ ಎಲ್ಲ ಭಕ್ತ್ರಿಗ ನಮ್ಮದು ಅಂತ ಒಪ್ಕೊಂಡು ಹಚ್ಕೋತಾರ ಆ್ಯಂಡ್ ಅವ್ರಿಗೆ ಚಲೋ ಆಶೀರ್ವಾದ ಕೊಡ್ತಾರಲ್ಲ ಅದು ಭಾಳ ಪುಣ್ಯವಾದ ಭಾಳ ಪವಿತ್ರವಾದ ಸ್ಥಳ ಅಂತ ಅನಿಸ್ತು ನನಗೆ ಭಾಳ ಧಾರ್ಮಿಕವಾದ ಸ್ಥಳ ಅಲ್ಲಿ ಒಂದು ಅದೇನು ಅಂತಾರ ಅಂತ್ರೋ ಗೊತ್ತಿಲ್ಲಾ ನನಗೆ ಭಾಳ ಅದು ಭಾಳ ಚಲೋ ಜಾಗ ಅದಾ ಅದು ಅಲ್ಲಿಗೆ ಹೋಗಣ ಮನಸ್ಸು ಭಾಳ ತೃಪ್ತವಾಗ್ತದ ಭಾಳ ಶಾಂತಿ ಅನಿಸ್ತದ ಎಷ್ಟೇ ದಿನ ಖರಾಬ್ ಹೋಗಿರಲಿ ನಾ ಯಾವಾಗ ಸಂಜೆ ಹೋಗಿ ದ ಶರಣರ ದರ್ಶನ ಮಾಡ್ತೀನಿ ಶರಣ ಬಸವೇಶ್ವರವ್ರ್ದ ದರ್ಶನ ಮಾಡ್ತೀನಿ ಅಲ್ಲಾ ನನಗೆ ಭಾಳ ಮನ್ಸಿಗೆ ಶಾಂತಿ ಸಿಕ್ಕಂಗೆ ಆಗ್ತದೆ ಆ್ಯಂಡ್ ಕರೇನು ಹೇಳ್ತೀನಿ ನಾನು ನಿಮ್ಗೆ ನೀವು ಹೋಗ್ಬರ್ರಿ ಶರಣು ಬಸವೇಶ್ವರ ದೇವ್ರದ್ದು ಗುಡಿ ಅದಾ ಭಾಳ ಚಲೋ ಗುಡಿ ಅದಾ ದೇವ್ರನ್ನ ಭಾಳ ಚಲೋ ಮೂರ್ತಿ ಅದಾ ಅಲ್ಲಿ ಕಣ್ತುಂಬ ನೋಡ್ಕೋರಿ ಆಶೀರ್ವಾದ ತಗೋರಿ ದೇವ್ರಿಗೆ ನಿಮ್ಮದು ದುಃಖ ನಿಮ್ಮದು ನೋವುಗಳು ಅಥವಾ ನೀವು ಚಲೋ ನಿಮ್ಮದು ಚಲೋ ನಡ್ದಿದ್ದ ದಿನಗಳು ಅಂದರೆ ಶರಣರಿಗ ಧನ್ಯವಾದಗಳು ಹೇಳ್ರಿ ನಿಮಗೆ ಈ ಜೀವನ ಕೊಟ್ಟಿದ್ದಕ್ಕೆ ಏನಾದರು ದಾನ ಧರ್ಮ ಮಾಡ್ರಿ ಅಲ್ಲಿ ದಾಸೋಹ ಇದೆ ದಾಸೋಹನಾಗ ನೀವು ತಿನ್ರಿ ನೀವು ದಾನ ಮಾಡ್ರಿ ಬಡವ್ರಿಗೆ ದಾಸೋಹ ನಿಮಗೆ ಎಷ್ಟು ಆಗ್ತದ ಅಷ್ಟು ದಾಸೋಹಕ್ಕೆ ಕೊಡ್ರಿ ಅನ್ನ ಕೊಡ್ರಿ ಬ್ಯಾಳಿ ಕೊಡ್ರಿ ಏನಾದರು ಅಥವಾ ನಿಮ್ಮಲ್ಲಿ ಹಳೆ ಬಟ್ಟೆ ಇದ್ದು ಏನಾದರು ಇರಲಿ ದಾಸೋಹಕ್ಕೆ ದಾನ ಮಾಡ್ರಿ ನಾನು ಯಾವಾಗಿದು ದಾನ ಮಾಡಿದ ನೋಡ್ತಿನಲ್ಲಾ ಯಾವಾಗವು ಬಟ್ಟೆಗೊಳಿ ಯಾವಾಗವು ಧಾನ್ಯಗಳು ಯಾವಾಗದು ಊಟ ತಯಾರಾಗಿ ಯಾವಾಗ ನಮ್ಗೆ ನಾವು ಭಕ್ತ್ರಿಗೆ ಯಾವಾಗ ತಿನ್ ತಿನ್ನಾಕ್ಕೆ ಬರ್ತಲ್ಲಾ ಆ ದೇವ್ರಿಂದು ಆಶೀರ್ವಾದ ಇರ್ತದೆ ಅದ್ರೊಳಗೆ ದೇವ್ರಿಂದ ಪ್ರೀತಿ ಇರ್ತದ ಶರಣರ ಪ್ರೀತಿ ಇರ್ತದ ಅದ್ರೊಳಗ ಆ ಪ್ರೀತಿ ಆತ ಆಶೀರ್ವಾದ ನಿಮಗೆಲ್ಲು ಸಿಗಲ್ಲ ಎಲ್ಲೂ ಸಿಗಲ್ರೀ ನಿಮಗೆ ಶರಣು ಬಸವೇಶ್ವರ ಗುಡಿ ಅಂತ ಗುಡಿರಿ ಇಲ್ಲಿತನ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಷ್ಟು ಚಲೋ ಅಷ್ಟು ದೊಡ್ಡದ ಗುಡಿ ಅದಾ ಭಾಳ ಚಲೋ ದೊಡ್ಡದ ಜಾಗ ಅದಾರೀ ಅಲ್ಲಿ ನೀವು ಸಣ್ಣ ಮಕ್ಳಿಗೆ ಬೇಕಾದ್ರೆ ಆಟ ಸಾಮಾನ್ಸ್ ಅಲ್ಲಾ ಕುದ್ಬಿ ದುಖಾನ್ಗಳವ ನೀವು ಟೆಂಗ್ ಬೇರೆ ಕಡಿನ್ದ ತರೋದು ಆವಶ್ಯಕತೆ ಇಲ್ಲ ಟೆಂಗ್ಗಳು ಎಲ್ಲ ಅಲ್ಲೇ ಸಿಗ್ತಾವ ಅಲ್ಲೇ ಆಕಳ್ಗಳು ಅವಾರೀ ನೀವು ನಂದಿದು ದರ್ಶನ ಪಡ್ಕೋಬೋದು ಭಾಳ ಚಲೋ ಧಾರ್ಮಿಕವಾದ ಸ್ಥಾನ ಅದು ಅದು ನನಗೆ ಭಾಳ ನಾ ಭಾಳ ಸಲ ಭೇಟಿ ಮಾಡೀನಿ ಭಾಳ ಸಲ ಹೊಗೀನಿ ಯಾವಾಗಾದರು ನನಗೆ ನೋವು ದುಃಖ ಅಥವಾ ಯಾವಾಗ ನಾ ಭಾಳ ಖುಷಿಯಾಗಿರ್ತೀನಿ ಆವಾಗ ದೇವ್ರಿಗೊಂದು ಧನ್ಯವಾದ ಅಂತ ಹೇಳ್ಬರ್ತೀನಿ ಧನ್ಯವಾದ ದೇವರಿಗೆ ನನಗೆ ಇದು ಜೀವನ ಕೊಟ್ಟಿದಕ್ಕೆ ನನಗಿದು ಅವಕಾಶ ಕೊಟ್ಟಿದಕ್ಕೆ ನಾ ಇದು ಸಾಧನೆ ಮಾಡತೀನಿ ಎಲ್ಲಾ ನಿಮ್ದು ಆಶೀರ್ವಾದಲಿಂತೆ ಆಗ್ಯದಾ ಇದು ಎವ್ರಿ ಟೈಮ್ ನಾನು ಆ ಶರಣರ ಕಾಲು ಬಿದ್ದು ಬರ್ತೀನಿ ಧನ್ಯವಾದ ಶರಣರೇ ನಮಗಿದು ಜೀವನ ಕೊಟ್ಟು ನೈಜ ಆ ಜೀವನ ಈ ಜೀವನ ನಾನು ನನ್ನ ತಂದೆ ತಾಯಿಗೆ ಸಮರ್ಪಣೆ ಮಾಡ್ತೀನಿ ಅವ್ರೆಲ್ಲಾ ನನ್ಗೆ ಕೊಟ್ಟಾರ ನನಗೆ ಅದು ಆಗಣ ನೀವೇ ಶರಣರೇ ಶರಣು ಬಸವೇಶ್ವರ ಮಹಾರಾಜ ಕಿ ಜೈ ಅಂತ ಅದು ಯಾವಾಗ ಜಾತ್ರೆ ಇದ್ದಾಗ ಎಲ್ಲಾರು ಚೀರ್ತಾರಲ್ಲ ಅದು ಅದು ಅವಾಜೆ ಭಾಳ ಎಲ್ಲಾ ಮೈ ತುಂಬ ಗುಳ್ಳೆಗಳು ಬರ್ತಾವ ಗೂಸ್ಬಂಬ್ಸ್ ಏನು ಅಂತಾರಲ್ಲಾ ಅದು ಬರುತ್ತೆ ಆ ಜಾತ್ರೆಯನ್ನು ನೋಡ್ಬೇಕು ನೀವು ಜಾತ್ರೆ ಎಲ್ಲಿ ಭಯಂಕರ ಭ ಭರ್ಜರಿ ಮಾಡ್ತಾರೆ ಜಾತ್ರಿ ಹಬ್ಬ ದೇವ್ರೆ ನೋಡಬೇಕು ಕಣ್ತುಂಬ ನೋಡಬೇಕು ಅಂತ ಜಾತ್ರೆ ಇರುತ್ತೆ ಇಲ್ಲಿ ದೊಡ್ಡ ತೇರು ಎಳಿತಾರ ಮಂದಿ ಮಾ ಎದ್ರು ಜಾತ್ರೆ ಆಟ ಸಾಮಾನೆಲ್ಲಾ ದೊಡ್ಡ ದೊಡ್ಡ ಆಟ ಸಾಮಾನ್ಗಳು ಇರ್ತವ ಸಣ್ಣ ಮಕ್ಕಳು ಆಡ್ತರಾ ನೀವು ದೊಡ್ಡವ್ರು ಕೂಡ ಹೋಗಿ ಆಡ್ತರಾ ಮನೋರಂಜನೆ ಪಡ್ಕೋತಾರೆ ಭಾಳ ಚಲೋ ಅದರಿ ಈ ಜಾತ್ರಿಗೆ ಬರ್ರಿ ದೇವರು ಆಶೀರ್ವಾದ ತಗೋರಿ ಶರಣರ ಆಶೀರ್ವಾದ ತಗೋರಿ ಎಲ್ಲಾ ಚಲೋ ಆಗುತ್ತೆ ಏನು ಆಗಲ್ಲ